ಹಾಂ ಏ ಹಲೋ ಹಲೋ ಹಾಂ ಯಾರು ಬೇಕಾಗಿತ್ತು ಹಾಂ ಹಾಂ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಹಾಂ ಹೊಳೆ ನಾಳೆ ಹಾಂ ಎಲ್ಲಿ ನಮ್ದು ಒಂಬತ್ತು ಗಂಟೆ ಹತ್ತು ಗಂಟೆ ಹಂಗೆ ಹೊರ ಹೊರಡ್ಬೇಕು ಹಾಂ ಹಾಂ ಹೇಳಿ ಒಳ್ಳೆ ಒಳ್ಳೆ ಒಳ್ಳೆ ಒಳ್ಳೆ ಕಾರ್ ಕಳಿಸಿ ಡ್ರೈವರು ಒಳ್ಳೆ ಡ್ರೈವರ್ ಕಳಿಸಿ ಮಾಡೋಕೆ ಚ್ ಕ್ಯಾಬ್ ಚಾರ್ಜ್ ಕಿಲೋಮೀಟರು ಏನಾಗುತ್ತೆ ಹೌದು

ಎರ ಎರಡು ಸಾವಿರ ಜಾಸ್ತಿ ಆಗೋಯಿತಲ್ಲ ಜಾಸ್ತಿ ಆಗಿ ಎಲ್ಲ ಜಾಸ್ತಿ ಜಾಸ್ತಿಯಾಗೋಯಿತು ಎರಡು ಒಂದು ಒಂದು ಒಂದು ಕೊಡ್ತೀವಿ ಹಾಂ ಆಯಿತು ಕೊಡೋಕಷ್ಟೆ ಹಾಂ ಒಳ್ಳೇ ಡ್ರೈವರ್ ಇರಬೇಕು ಹ್ಞೂ ಹಾಂ ಹಾಂ ಇನ್ನೇನು ಇನ್ನೇನು ಮಾಡೋಕ್ಕಿಲ್ಲ ನೀವು ಕಳಿಸ ಕಳ್ಸಕ್ಕಿಂತ ಮುಂಚೆ ಫೋನ್ ಮಾಡ್ತೀರಾ ಹಾಂ ನಾವು ಒಂಬತ್ತು ಒಂಬತ್ತು ಹತ್ತು ಗಂಟೆ ಒಳಗೆ ಕಳಿಸ್ಕೊಡಿ ನೀವೆಲ್ಲ ಹಾಂ ಅಲ್ಲ ನಿಮ್ಮ ಚಾರ್ಜು ಅವ್ರ ಕೈಯಲ್ಲೇ ಕೊಡೋದು

ಆಯಿತು ಆಯ್ತು